ಈಗಿನ ಆಧುನಿಕ ಯುಗದಲ್ಲಿ ಜಾಹಿರಾತು ಅನ್ನೋದು ಬಹಳ ಮುಖ್ಯ ಈ ಜಾಹೀರಾತಿಗೆ ಮಾರ್ಗಗಳು ತುಂಬಾ ಇದೆ ನಾವು ಹೆಚ್ಚಾಗಿ ಜಾಹೀರಾತನ್ನು ಮೊದಲು ಟಿ ವಿಯಲ್ಲಿ ಮಾತ್ರ ನೋಡ್ತಾ ಇದ್ವಿ ಈಗ ಮೊಬೈಲಲ್ಲೂ ಕೂಡ ನೋಡ್ಬೋದು ಗೂಗಲ್ ಆ್ಯಡ್ ಸೆನ್ಸ್ ಮತ್ತು ಗೂಗಲ್ ಆ್ಯಡ್ಸ್ ಮತ್ತು ಯೂಟ್ಯೂಬ್ ಆ್ಯಡ್ಸ್ಗಳಲ್ಲಿ ಕೂಡ ನಾವೀಗ ನೋಡ್ತಾ ಇದ್ದೀವಿ ಇದು ಹೇಗೆ ಪ್ರಭಾವ ಬೀರಿದೆ ಅಂತ ಅಂದ್ರೆ ಸೋಶ್ಯಲ್ ಮೀಡ್ಯಾಗಳಲ್ಲಿ ಎಲ್ಲ ಕಡೆನೂ ಹರಿದಾಡ್ತಾ ಹೋಗ್ತಾ ಇದೆ ಒಂದಕ್ಕೊಂದು ಲಿಂಕ್ ಇದೆ ಇದರಿಂದ ಯಾವುದೇ ಒಂದು ವಸ್ತುವಿನ ಅಡ್ವಟೈಸ್ಮೆಂಟನ್ನು ಬೇಗ ಮಾಡ್ತಾ ಹೋಗ್ಬೋದು ಬೇಗ ಜನ್ರಿಗೆ ತಲುಪ್ತಾ ಹೋಗ್ಬೋದು ಒಂದು ಉದಾಹರ್ಣೆ ತೊಗೊಳ್ಳೋದಾದ್ರೆ ಕೋಲ್ಗೇಟ್ ಬಗ್ಗೆ ಹೇಳ್ತಿನಿ ಕೋಲ್ಗೇಟ್ ಅವರು ಕಂಪ್ನಿಯವ್ರು ಏನು ಮಾಡ್ತಿದ್ದಾರೆ ಪ್ರತಿ ಒಂದಕ್ಕೂ ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇಟ್ಟರು ಇದರ ಅಡ್ವಟೈಸ್ಮೆಂಟ್ ಹೇಗೆ ಮಾಡಿದರು ಒಂದು ಹುಡುಗಿ ಬರ್ತಾಳೆ ಅವಳು ಹುಡುಗಿ ಬನ್ಬಿಟ್ಟು ನಿಮ್ಮ ಹತ್ರ ಟೂತ್ ಪೇಸ್ಟಲ್ಲೂ ಉಪ್ಪು ಇದೆ ಅಂತ ಹೇಳ್ತಿದ್ಲು ಅದು ತುಂಬ ಅಟ್ರ್ಯಾಕ್ಷನ್ ಆಗಿತ್ತದು ಇದು ಎಲ್ಲ ಕಡೆ ಹರಿದಾಡ್ತಾನೆ ಇತ್ತು ಎಲ್ಲರೂ ಕೂಡ ಕೋಲ್ಗೇಟನ್ನ ತೊಗೊಳ್ತಾ ಹೋದರು ಬಹಳ ಚೆನ್ನಾಗಿ ಅದ್ಭುತವಾಗಿತ್ತು ಆ ಅಡ್ವಟೈಸ್ಮೆಂಟ್ ಅಂತ ಹೇಳಕ್ಕಿಷ್ಟ ಪಡ್ತೀನಿ